ಹಾಂ ಹಲೋ ಹೇಳಿ ಹೇಳಿ ಯಾರು ಹಾಂ ನಮಸ್ತೆ ಹಾಂ ಹೌದು ಕೆನರಾ ಬ್ಯಾಂಕ್ ಹೌದು ಮೇಡಮ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು ಹಾಂ ಹೇಳಿ ಹೇಳಿ ಹೇಳಿ ಮೇಡಮ್ ಯಾರ ಹತ್ರ ಕೊಟ್ಟಿದ್ದಿರಿ ನೀವು ಅದು ಆಧಾರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊನೆಗೆ ನಿಮ್ಮದು ಫೋಟೋ ಎಲ್ಲ ಕೊಟ್ಟಿದ್ದಿರಾ ಹಾಂ ಅದು ಮ ಹಾಂ ಅದು ಸರ್ಕಲ್ ಆಫೀಸಿಗೆ ಕಳಿಸ್ತೀವಿ ನಾವು ಸರ್ಕಲ್ ಆಫೀಸಿಂದ ಅದು ಅಕೌಂಟ್ ನಮಗೊಂದು ಐ ಡಿ ಬರುತ್ತೆ ಆಮೇಲೆ ಅಕೌಂಟ್ ಓಪನ್ ಮಾಡೋದು ಅದು ನಿಮ್ಮದು ಆಧಾರ್ ಕಾರ್ಡು ಮೋಸ್ಟ್ಲಿ ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀರಲ್ಲಾ ಕಳಿಸಿದ್ದೀವಿ ಬರತ್ತೆ ಒಂದ್ ಗಂಟೆ ಒಳಗಾಗತ್ತದು ಅದು ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ನೀವು ಮೋಸ್ಟ್ಲಿ ನಾಳೆ ಬನ್ನಿ ನೀವು ನಾಳೆ ಬಂದು ಮಂಜು ಅವರನ್ನು ಕಾಂಟಾಕ್ಟ್ ಮಾಡಿ ನೀವು ಹೇಳಿದ್ರಲ್ಲಾ ಕ್ಲರ್ಕಿಗೆ ಕಾಂಟಾಕ್ಟ್ ಮಾಡಿ ಹಾಂ ಹಾಂ ನಾಳೆ ಬನ್ನಿ ಮೇಡಮ್ ನಾಳೆ ಅಕ್ಟೋಬರ್ ಟೂ ರಜಾ ಇದೆ ನೀವು ನಾ ಮಾರನೇ ದಿವಸ ಬನ್ನಿ ಮೂರನೇ ತಾರೀಕು ಬನ್ನಿ ಟ್ಯೂಸ್ಡೇ ಬನ್ನಿ

ಹಾಂ ಎರಡು ಫೋ ಎರಡು ಫೋಟೋ ಎರಡು ನಿಮ್ಮದು ಆಧಾರ್ ಕಾರ್ಡು ಎರಡು ಪಾನ್ ಕಾರ್ಡು ಎಲ್ಲ ಪಾನ್ ಕಾರ್ಡು ತಗೊಂಬನ್ನಿ ಮತ್ತೆ ಎರಡು ಕಡೆ ಸಿಗ್ನೇಚರ್ ಮಾಡ್ಕೊಂಬರ್ಬೇಕು ಪಾನ್ ಕಾರ್ಡ್ ಮೇಲೆ ಎರಡು ಎರಡು ಸಿಗ್ನೇಚರ್ ಆ ಫೋಟೋ ಇದು ಫೋಟೋಗೆ ಬೇಡ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಮೇಲೆ ಕೆಳಗಡೆ ಸಿಗ್ನೇಚರ್ ಮಾಡ್ಕೊಂಬರ್ಬೇಕು ಮತ್ತೆ ಫೋ ಸ್ವಲ್ಪ ಬ್ಲರ್ ಗಿರ್ ಬರ್ಬಾರ್ದು ಮೇಡಮ್ ಸ್ವಲ್ಪ ಕಾಣಿಸೋ ಥರ ಇದು ಮಾಡ್ಸ್ಕೊಂಬನ್ನಿ ಜೆರಾಕ್ಸು ಹಾಂ ಬ್ಲರ್ ಬಂದರೆ ಮತ್ತೆ ಅದು ಇದಕ್ಕೆ ಸರ್ಕಲ್ ಆಫೀಸಿಗೆ ಕಳಿಸಲ್ಲ ರಿಜೆಕ್ಟ್ ಮಾಡ್ತಾರದನ್ನು

ಹಾಂ ಹಾಂ ಓಕೆ ಓಕೆ ಮೇಡಮ್ ನಾಳೆ ತಗೊಂಬನ್ನಿ ಮೇಡಮ್ ಅದೆ ಅದೇ ಮೇಡಮ್ ಅಕೌಂಟ್ ಓಪನ್ ಆಗಲಿ ಅಕೌಂಟ್ ಓಪನ್ ಆಗಲಿ ಒಂದು ಟೂ ಥ್ರೀ ಮಂತ್ಸ್ ಟ್ರಾನ್ಸಾಕ್ಷನ್ ನೋ ನೀವು ಮಾಡಿ ಆಮೇಲೆ ನೋಡೋಣ ನಾನು ಮಾಡ್ಕೊಡ್ತೀನಿ ಆಗತ್ತೆ ಆಗತ್ತೆ ಮೇಡಮ್ ಆಗತ್ತೆ ನಿಮ್ಮದು ಬೇರೆ ಎಲ್ಲೂ ಲೋನ್ ಇಲ್ಲ ಅಲ್ಲಾ ನಿಮ್ಮದು ಲೋನ್ ಇಲ್ಲ ನ್ಯಾಷನಲೈಜಡ್ ನ್ಯಾಷನಲೈಜಡ್ ಬ್ಯಾಂಕಲ್ಲಿ ಎಲ್ಲೂ ಲೋನ್ ಇಲ್ಲ ಅಲ್ಲಾ ಹಾಂ ಓಕೆ ಓಕೆ ಮೇಡಮ್ ಓಕೆ ಓಕೆ ಹಾಂ ತಗೊಂಬನ್ನಿ ಓಕೆ ಆಯಿತಾ ಹಾಂ ಅದು ಫಸ್ಟ್ ಅಕೌಂಟ್ ಆಗಲಿ ಅಕೌಂಟ್ ಆದ ಮೇಲೆ ನಾವು ಸಿಬಿಲ್ ಎಲ್ಲ ಚೆಕ್ ಮಾಡಿ ಆಮೇಲೆ ಮಾಡಿಕೊಡೋಣ ಮೇಡಮ್ ಹಾಂ ಓಕೆ ಓ ಓಕೆ ಮೇಡಮ್ ಓಕೆ ಹಾಂ ಥ್ಯಾಂಕ್ಸ್ ಮೇಡಮ್